ಎಲ್ಲಾರಿಗು ನಮ್ಸ್ಕಾರ ರೀ ನಾವು ರೇ ನಮ್ಮ ಧಾರವಾಡದಾಗ ರೀ ಧಾರ್ವಾಡ ಪೇಡ ಅಂದ್ರ ಭಾಳ ಫೇಮಸ್ ರೀ ಅದನ್ನ ಪೇಡಾ ಎಲ್ರ ಹೊಂಟಿವಿ ಅಂದರೆ ಸಾಕು ಪೇಡಾನ ಒಯ್ದು ನಮ್ಮ ಕಡೆ ಸ್ಪೆಷಲ್ ಅಲ್ಲಾ ಆಮೇಲೆ ಭಾಳಸ್ ಇದು ಸ್ಮೂತ್ ಇರ್ತೈತೆ ರಿ ಬ್ಯಾಯಾಕೆ ತಿಂದ್ರೆ ಸಾಕು ಕೌವ್ವ ಪೇಡ ಅಲ್ಲಾ ಹೆಲ್ತಿಗು ಚಲೋ ಇರ್ತೈತಿ ಮತ್ತು ನಮ್ಮ ಮನೆಯಾಗ ಪೇಡಾ ಅಂತು ಮಾಡುದಿಲ್ರಿ ಖೀರ್ ಭಾಳ ಮಾಡ್ತೀವಿ ಆಮೇಲೆ ನಮ್ಮ ಸಾಂಪ್ರದಾಯಿಕ ಅಡ್ಗಿ ಒಳಗೆ ಅಂದರೆ ಹೋಳಿಗೆ ಭಾಳ ರೀ ಇಲ್ಲೆ ಯಾವ ಹೋಳಿಗಿ ಅಂದ್ರ ಹೂರ್ಣುದ ಹೋಳಿಗಿ ಭಾಳ ಮಾಡ್ತರ್ರೇ ಆಮೇಲೇ ಅದು ಇದರಿಪ ಸಜ್ಕದ ಹೋಳಿಗಿ ಅಂತಾರಲ್ಲ ಸಜ್ಕದ ಹೋಳಿಗಿ ಅಂದ್ರ ನಿಮಗೆ ಗೊತ್ತಾಕತಿಲ್ಲ ಗೊತ್ತಿಲ್ಲ ಉಪ್ಪಿಟ್ಟು ಮಾಡೋ ಗೋದಿ ರವಾ ಇರ್ತತೆ ಅಲ್ರಿ ಅದನ್ನ ಬೆಲ್ಲ ಹಾಕಿ ಕುದಿಸಿ ಅದನ್ನ ಸೋಸ್ಕೊಂಡು ಅದಕ್ಕೆ ಅದ ಸೋಸಿಂದ ಅದಕ್ಕ ಏಲಕ್ಕಿ ಪುಡಿ ಆ್ಯಡ್ ಮಾಡಿ ಏಲಕ್ಕಿ ಸಲ್ಪ ಜಾಜಿಕಾಯಿ ಇವೆಲ್ಲನು ಆ್ಯಡ್ ಮಾಡಿ ಅದು ಕೂದಿವ ಮುಂದ ರವಾ ಇರ್ತೈತೆ ಅಲ್ರಿ ರವಾನ ಅದಕ್ಕೆ ಸೊಲ್ಪ್ ತುಪ್ಪ ಹಾಕಿ ಅದನ್ನ ತಿರ್ವುತಾರೆ ರಿ ಉಪ್ಪಿಟ್ಟು ತಿರ್ವುತ ಅಲ್ಲ ಹಾಗೆ ಉಂಡಿ ಹಾಗು ಟೈ ಅದೂ ಸ್ ಇದರೊಳಗ ತಿರ್ಕೊಂಡೆ ಅದನ್ನ ಏನು ಮಾಡ್ತಾರ ಮೈದಾ ಹಿಟ್ಟರೆ ಇಲ್ಲ ಚಪಾತಿ ಹಿಟ್ಟರ ಅವರಿಗೆ ಯಾವುದು ಲೈಕ್ ಅದನ್ನ ಚಪಾತಿ ಹಿಟ್ಟಾದ್ರ ಭಾಳ್ ಚಲೋ ಆರೋಗ್ಯಕ್ಕೆ ಆದರೆ ಮೈದಾ ಹಿಟ್ಟರ ಹಾಕಿ ಅದನ್ನ ಮಾಡ್ತಾರೆ ಅದು ನಮ್ಗ ಅದ್ರೊಳಗೆ ತುಂಬಿ ಪರೋಟ ಮಾಡ್ತಿವೆಲ್ಲ ರಿ ಹಂಗೆ ಮಾಡೋದು ಅದೇನ ಭಾಳ್ ಏನು ದೊಡ್ಡ ದೊಡ್ಡ ಕೆಲಸ ಅಲ್ಲ ಏನು ಅಲ್ರಿ ಭಾಳ್ ರುಚಿಯಾಕವು ರಿ ಅವು ಬಿಸಿ ಬಿಸೇವ್ ಅಂತು ತುಪ್ಪ ಹಾಕೊಂಡು ತಿನ್ನಾಕೆ ಹತ್ರ ಯಾರ್ರ ಮಾಡಿ ಕೊಟ್ರ ನಾಲ್ಕು ಹೋಳಿಗಿ ಹಾಂಗೆ ಒಳಗೆ ಹೋಕ್ಕವು ನೋಡ್ರಿ ಅಷ್ಟು ರುಚಿ ಅಕ್ಕವೂ ಮತ್ತು ಹೂರ್ಣುದ ಹೋಳಿಗಿನೂ ಮಾಡ್ತಾರ್ರೀ ಹೂರ್ಣುದ ಹೋಳಿಗಿ ಅಂದ್ರ ಹಿಂಗೆ ಕಡಲಿ ಬ್ಯಾಳಿಗೆ ರೀ ಅದನು ಮಾಡ್ತಾರೆ ರೀ ಮತ್ತು ಕಡಲಿ ಬ್ಯಾಳಿ ಮಾದ್ಲಿ ಅದ್ಲಿ ಮಾಡ್ತಾರೆ ರೀ ಅದನ್ನೂ ಹಿಂಗೆ ರಿ ನೀರು ಕುದಿಯಾಕೆ ಇಟ್ಟು ಬ್ಯಾಳಿ ಕುದಿಸ್ತರ್ರೇ ಅವುನ್ನು ಗಂಡ್ ಇರ್ಬೇಕ್ರಿ ಪೂರ್ಣ ಒಟ್ಟು ಕುದಿ ಬರ್ತವು ಭಾಳ್ ಪ್ರಾಬ್ಲಮ್ ಮಾಡ್ತೈತೆ ಮತ್ತೆ ಇಲ್ಲಂದ್ರ ಮತ್ತೆ ಅದನ್ನ ಏನು ಮಾಡೋದು ಕುದಿಸ್ಕೊಳೊದಾ ಕುದಿಸ್ಕೊಂಡು ಒಣ ಹಾಕೋದು ಇದಕ್ಕ ಒಣಗಿದ್ವಂದ್ರ ಸಲ್ಪ ಎಲ್ಲ ಚಂದಗಿ ಒಣ್ಗಿದ್ವಂದ್ರ ನೆರ್ಳಾಗ ಒಣ ಆಗಿಸಬೇಕು ಒಣಗಿಸಿ ಅದನ್ನ ಏನು ಮಾಡೋದು ಕು ತುಪ್ಪ ಹಚ್ಚಿ ಚಂದಗಿ ಹುರ್ಕೊಬೇಕು ರಿ ಕಪ್ಪು ಆಗ್ಬಾರ್ದು ಮತ್ತು ಚಂದಗಿ ಹುರಿತಾರೆ ನಮ್ಮ ಅತ್ತಿಗೆ ರೀ ಇದು ಮಾದ್ಲಿ ಭಾಳ್ ಚಲೋ ಮಾಡ್ತಾಳೆ ಆಕಿ ಆಕಿ ಚಂದಗಿ ಹುರಿತಾಳೆ ರೀ ಹುರಿದು ಅದನ್ನ ಏನು ಮಾಡ್ತಾರಂದರೆ ಮಿಕ್ಸಿ ಹಾಕೋದು ಮತ್ತು ಆಮೇಲೆ ಮಿಕ್ಸಿ ಹಾಕಿ ಅದಕ್ಕೆ ಮಾತ್ರ ಬೆಲ್ಲ ಹಾಕೋದಿಲ್ಲ ನಮ್ಮ ಅತ್ತಿ ಸಕ್ರೆ ಪುಡಿ ಹಾಕ್ತಾರೆ ಸಕ್ರೆ ಪುಡಿ ಮಾಡ್ಕೊಡುವ ಅಂತ ಅಂತಾರೆ ನನಗೆ ನಾನು ಸಕ್ರೆ ಪುಡಿ ಮಾಡಿ ಮಾಡ್ತೆನಿ ಅದಕ್ಕೆ ಅಷ್ಟಕ್ಕೆ ಅರಿತಿದ್ಲ ನಮ್ಮ ಅತ್ತೆ ಈಗ ಅವ್ರಿಗೆ ಏನು ಹಚ್ಚೊದಿಲ್ಲ ಅವ್ರ್ಗು ವಯಸ್ಸು ಆಗ್ಯೈತೆ ನಾವು ಮಾಡ್ತಿವಿ ನಾನಾ ಹುಡುಗ್ರಿಗ ಭಾಳ ಪ್ರೀತಿ ಅದಕ್ಕೆ ನಾನಾ ಮಾಡ್ತಿರ್ತೆನಿ ಆ ಮಾದ್ಲಿ ಮಾಡೋದು ರಿ ಹುರುದು ಅದನ್ನ ಮಿಕ್ಸಿ ಹಾಕಿ ಆ ಸಕ್ಕರೆ ಪುಡಿ ಮಾಡಿರ್ತೆಲ್ಲ ಅದನ್ನ ಅದಕ್ಕೆ ಸೇರಿಸಿ ಬಿಟ್ರ ಗ್ವಾಡಂಬಿ ಅವಂತು ಕಾಮನ್ ಹಾಕುದು ಐತೆ ಐತಲ್ಲಾ ಅದಕ ನಾನು ಹೇಳಿದ್ದಿಲ್ಲ ಗ್ವಾಡಂಬಿ ಬಾದಾಮಿ ಬೇಕಾರೆ ಬಾದಾಮಿನು ಹಾಕೊಬೋದು ದ್ರಾಕ್ಷಿ ಪಿಸ್ತಾ ಗೇರು ಬೀಜ ಎಲ್ಲ ತುಪ್ಪದಾಗ ಹುರುದು ಯಾರು ಏನೇನು ಹಾಕ್ತಿರ ಎಲ್ಲ ರುಚಿನ ಅಲ್ರಿ ಡ್ರೈ ಫ್ರೂಟ್ಸ್ ಅಂದರೆ ಅದನ್ನ ಹಾಕಿ ಮಾಡ್ತೆವಿ ಮತ್ತು ಇನ್ನ ಶೇಂಗ ಹೋಳಿಗಿ ಮಾಡೋದು ಮತ್ತು ಇದು ಈ ಗಾರ್ಗಿ ಕುಂಬುಳ್ಕಾಯಿ ಗಾರ್ಗಿ ಮಾಡ್ತರೆ ರೀ ನಮ್ಮ ಕಡೆ ಭಾಳ್ ಚಲೋ ಮಾಡ್ತರೆ ಕುಂಬ್ಳಕಾಯ್ ಗಾಳ್ಗಿ ನಾನು ಮಾಡ್ತೀನಿ ನಮ್ಮ ಕಡಿದು ಸಂಪ್ರದಾಯದಂಥ ಹಂಗೆ ಹೇಳಾಕತ್ತನಿ ನಾನು ಮಾಡ್ತೀನಿ ಕುಂಬ್ಳ್ಕಾಯಿ ಕುದಿಸಿ ಅದನ್ನ ಇದನ್ನ ಮಾಡುದು ಸಿಪ್ಪಿ ತೆಗೆದು ಒಂದು ಚಲೋ ಬಟ್ಟೆ ಒಳಗೆ ಹಿಂಡುದಾ ಹಿಂಡಿ ಅದರೊಳಗ ಬೆಲ್ಲ ಮಿಕ್ಸ್ ಮಾಡೋದು ಆಮೇಲೆ ಗೋದಿ ಹಿಟ್ಟು ಮಿಕ್ಸ್ ಮಾಡೋದು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಅದು ಎಷ್ಟು ಅಳ್ತೆ ಹಿಡಿತೈತೇ ಗೋದಿ ಹಿಟ್ಟು ಮಿಕ್ಸ್ ಮಾಡಿ ಏಲಕ್ಕಿ ಅದು ಎಲ್ಲ ಹಾಕೋದು ಹಾಕೋದ ಬಿಡ್ರಿ ಜಾಜಿಕಾಯಿ ಏಲಕ್ಕಿ ಅದನ್ನೇನು ಹೇಳ್ಬೇಕು ಅಂತೇನಿಲ್ಲ ಸ್ವೀಟ್ ಅನ್ನತ್ಲೆ ಎಲ್ಲ ಹಾಕುದ ಗೊತ್ತಾಯ್ತ ನಿಮ್ಗ ಅದನ್ನು ಹಾಕಿ ಅದನ್ನ ಏನು ಮಾಡೋದೂ ಎಣ್ಣೆ ಕಾಯಕ್ಕೆ ಇಟ್ಟು ಕರಿದ ಅವುನ್ನ ಗೋಲ್ಯಗಿ ವಡೆ ಮಾಡ್ತಿವಲ್ಲಾ ಆ ಟೈಪು ಕೈಯ ಅಂಗೈಯಾಗೆ ಒತ್ತಿ ಬಡ್ಕೊಳುದು ಆಮೇಲೆ ಅದ್ಕೊಂದು ಹೋಲ್ ಮಾಡಿ ಹೋಲ್ ಅಂದ್ರ ಗೊತ್ತೈತೆ ಅಲ್ರಿ ರಂದ್ರ ಮಾಡಿ ಆಗಕ್ ನಮ್ಮ ಕಡೆ ತೂತು ಅಂತರ್ರಿಪ್ಪ ನಮ್ಮ ಭಾಷೆದಾಂಗ ಮಾತ್ರ ತೂತು ತೂತು ಮಾಡಿ ಎಣ್ಣೆಯಾಗ ಕರಿತಾರೆ ಕರುದು ಮಸ್ತ ತಿನ್ನುದು ರಿ ಭಾಳ್ ರುಚಿ ಆಕವು ಅದೊಂದು ಮಾಡ್ತಾರೆ ಮತ್ತೆ ಅಕ್ಕಿ ನಮ್ಮ ಮನ್ಯಾಗೆ ಮಾತ್ರು ಹುಡ್ಗುರು ಭಾಳ ಖೀರ್ ಸೇರ್ತವಾ ಖೀರ್ ಭಾಳ್ ಮಾಡ್ತೆನಿ ನ ಒಂದು ತಾಸು ಬಿಟ್ಟು ಎರಡು ತಾಸು ಕುದಿಸ್ತೇನೆ ಅದಕ್ಕೆ ಏನು ಮಿಕ್ಸ್ ಮಾಡೋದಿಲ್ಲ ನ ಹಾಲು ನಾಲ್ಕು ಲೀಟ್ರ್ ಇದ್ರ ಅಟ್ಲೀಸ್ಟ್ ಮೂರ್ ಲೀಟ್ರ್ ಎರಡೂವರೆ ಲೀಟ್ರ್ ಬರ್ಬೇಕು ಅವ ಹಂಗೆ ಕುದ್ಸೂದು ಕುದಿಸಿ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಒಂದು ನಾಲ್ಕು ಕಾಳು ಒಂದು ಒಂದು ಸ್ಪೂನ್ ಟೀ ಸ್ಪೂನ್ಲೆ ಚಮ್ಚೆ ಇರ್ತೈತಲ್ಲ ಉಪ್ಪಿಟ್ಟು ತಿನ್ನು ಚಮ್ಚೆವು ಆ ಚಮ್ಚೆ ತಗೊಂಡು ಅದ್ರಲ್ಲೆ ಒಂದು ಸ್ಪೂನು ಇಲ್ಲ ಎರಡು ಚಮ್ಚೆ ಇದನ್ನ ಸಾಬುದಾನಿಯನ್ನ ನಾನು ಹಾಕ್ತೆನೆ ಆಮೇಲೆ ಅದು ಒನ್ ಸ್ಪೂನ್ ಎರಡು ಸ್ಪೂನಾ ಇದನ್ನ ಸ್ ಏನದು ಶ್ಯಾವಿಗೆ ಅದನ್ನ ಹುರ್ಕೊಳ್ತೇನೆ ಡ್ರೈ ಫ್ರೂಟ್ಸ್ ಹುರ್ಕೊಳ್ತೇನೆ ಆಮೇಲೆ ಅದೆಲ್ಲ ಕುದ್ದಿನ್ದ ಅಷ್ಟು ಒನ್ ಲೀಟ್ರು ಒಂದೂವರೆ ಲೀಟ್ರ್ ಹಾಲು ಕಮ್ಮಿ ಆಗ್ಬೇಕು ಅವ ಅಷ್ಟು ಆಗಿಂದ ಆಮೇಲೆ ಇದನ್ನ ಆ್ಯಡ್ ಮಾಡಿ ಮತ್ತೆ ಕುದಿಸಿ ಮತ್ತೊಂದು ಅರ್ಧ ತಾಸು ಕುದಿಸಿ ಆಮೇಲೆ ಅದಕ್ಕೆ ಇದನ್ನ ಹಾಕ್ಕವು ಹಾಕ್ತೀನಿ ಸಕ್ಕರೆ ಹಾಕ್ತೆನೆ ಅದು ಮಸ್ತು ಆಕತ್ತಿ ಮತ್ತೆ ಸ್ವೀಟ್ ಒಳಗೆ ಅಂದ್ರ ಸಜ್ಕ ಸಜ್ಕ ಭಾಳ ಚಲೋ ರಿ ನಮ್ಮ ಕಡೆ ಮಾಡೋದ್ ಇದನ್ನ ಹಾಕಿದ್ರೆ ನೀರಾಗ ಬೆಲ್ಲ ಹಾಕುದ ಹಾಕಿ ಕುದಿಸಿ ಅದ್ರಾಗ ಇದನ್ನ ಮಾಡೋದು ಏನದು ಸಜ್ಕ ರವಾ ಹಾಕೋದು ಉಪ್ಪಿಟ್ಟು ರವಾ ಹಾಕೋದು ಅದನ್ನ ಸೊಲ್ಪ ತೆಳ್ಳಗೆ ಮಾಡ್ಕೊಂಡು ತುಪ್ಪ ಗಿಪ್ಪ ಹಾಕಿ ಉಂಡ್ರ ಭಾಳ್ ರುಚಿ ಆಕೈತೆ ಅದು ಭಾಳ್ ರುಚಿ ಆಕತ್ತಿ ನಮ್ಮ ಸಂಪ್ರದಾಯದ ಅಡಿಗಿ ಒಳಗೆ ಮತ್ತಾ ಸ್ ಈಗ ಸ್ವೀಟ್ ಅಂತು ಸ್ವೀಟ್ ಒಳಗೆ ಇದಾತ ಮತ್ತೆ ಇನ್ನೊಂದು ಏನಂದ್ರ ಎಳ್ಳು ಹೋಳ್ಗಿ ಅದನು ಹಿಂಗ ಶೇಂಗ ಹೋಳ್ಗಿ ಮಾಡ್ತೀವಲ್ಲ ಶೇಂಗ ಹುರ್ಕೊಂಡು ಅದನ್ನ ಪುಡಿ ಮಾಡಿ ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿ ಅದಕ್ಕೆ ಜಾಸ್ತಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿರ ಭಾಳ್ ಚಲೋ ಆಕ್ಕವು ಇದು ಇದರ ಬೆಲ್ಲ ಅನ್ನುತ್ಲೇನ ಅದು ಸಕ್ರೆ ಟೈಪೆ ಬರ್ತೈತೆ ಬರ್ತೈತ್ರಿಪ ಈಗ ಎಲ್ಲರ ಸ ಬೆಲ್ಲರ ಬೆಲ್ಲ ಬೆಲ್ಲರ ಅದೂ ಕೆಂಪು ಬೆಲ್ಲ ಅಂದ್ರ ಬರೀ ಅದಕ್ಕೆ ಇದೂ ಬಂದು ಬಿಟ್ಟಿರ್ತೈತಿ ಸಕ್ರೆನ ನಾ ಅನ್ನೋರು ಗತೆ ಬಂದ್ಬಿಡ್ತವು ಅವು ಉಳ್ಳೀ ಬಿರುಸ್ಸಗಿ ನಿಂತು ಬಿಡ್ತಾವು ತುಂಬಿ ಲಟ್ಸಾಕೆ ಬರುದಿಲ್ಲ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲಾನ ಹಾಕ್ಬಕು ಆರ್ಗ್ಯಾನಿಕ್ ಬೆಲ್ಲ ಯಾಕಂದ್ರ ಬರೇ ಬರೆ ಯಾಕಂತನ ಅಂದ್ರ ಆರೋಗ್ಯಕ್ಕೆ ಅದಾ ಅಟ್ ಚಲೋ ಈಗ ಗೊತ್ತಾಯ್ತ ನಿಮ್ಗ ಎಲ್ಲಾನು ಚಲೋ ಕರೆಕ್ಟಾ ಅನ್ಕೊಳ್ತಾ ಹೋಗುದು ಆಗ್ಯೈತಿ ಎಲ್ಲಾ ಐಟೆಮ್ಸು ಹಂಗೆ ಬರ್ತವು ಏನು ಮಾಡೋದು ಅದ್ರಾಗ ಆರ್ಗ್ಯಾನಿಕ್ ಬೆಲ್ಲ ಚಲೋ ಅಂತ ಅದನ್ನ ಹಾಕ್ತೆನಿ ಎಳ್ಳು ಹೋಳ್ಗಿನು ಮಾಡ್ತೆನಿ ಮತ್ತು ಇದ್ರಂಥಾ ಇನ್ನೊಂದು ಏನಂದ್ರ ಇದರ್ದು ಹಾ ಹಾಲು ಗಡ್ಬ್ ಹಾಲು ಗಡ್ಬ್ ಅಂತ ಅಕ್ಕಿ ಹಿಟ್ನ್ಯಾಗ ಮಾಡೋದು ಅಕ್ಕಿ ಹಿಟ್ನ್ಯಾಗ ಅದು ಹಿಂಗೆ ಇದನ್ನ ಮಾಡಿ ಮುದ್ದಿ ತಿರ್ವಿ ಅವ್ನ ಏನು ಮಾಡೊದೂ ಇಡ್ಲಿ ಕುಕ್ಕರ್ನ್ಯಾಗ ಕುದ್ಸುದು ಕುದಿಸಿ ಕಟ್ ಮಾಡಿದ್ರ ಹಾಲು ಗಡ್ಬು ಬೆಲ್ಲಾ ಅಕ್ಕಿ ಹಿಟ್ಟು ಅಕ್ಕಿ ಸಲ್ಪ ಉರುಟು ಇರ್ಬೇಕು ಅಕ್ಕಿ ಹಿಟ್ಟು ಅವುನ ಮಾಡೋದು ಆಮೇಲೆ ಇದು ಸಾಂಪ್ರದಾಯಿಕ ಅಡಿಗೆ ಒಳಗೆ ಅಂದ್ರ ಇನ್ನೊಂದು ನಮ್ಮ ರೊಟ್ಟಿ ಕಾಯಿ ಪಲ್ಯೆ ಚಟ್ನಿಗಳ ಇವ ಎಲ್ಲ ಬರ್ತವಾ ಸ್ವೀಟ್ ಒಳಗೆ ಅಂದರೆ ಇಷ್ಟೆಲ್ಲ ಇವು ಬರ್ತಾವೆ ಆಮೇಲೆ ಸಜ್ಕ ಅಂತ ಮಾಡ್ತರ ಕಡ್ಲಿ ಬೇಳೆ ಹಾಕೀ ಅದು ಕುದಿಸಿ ಆಮೇಲೇ ಇದನ್ ಸೊಲ್ಪ ಕಡ್ಲಿ ಬ್ಯಾಳಿ ಸಜ್ಕ ಅಂತ ಅಂತಾರ ಅದ್ಕ ಹೆಸ್ರು ಅದು ಕುದಿ ಮುಂದಾ ಸ್ವಲ್ಪ ಈಗ ಒಂದು ಲೋಟ ಕಡಲಿ ಬ್ಯಾಳೆಗೆ ಒಂದು ಒಂದು ಲೋಟ ಒಂದೂವರೆ ಲೋಟ ಅಷ್ಟಾ ಇದು ಹಾಕ್ಬೇಕು ಏನ ಸಜ್ಕ ಅಂದ್ರ ರವ ಹಾಕ್ಬೇಕು ಹಾಕಿ ಕುದಿಸಿ ಅದಕ್ಕು ಏಲಕ್ಕಿ ಎಲ್ಲ ಬೆಲ್ಲ ಹಾಕಿ ಅದು ಅದೊಂದು ಅಡಿಗಿ ಮತ್ತು ಇನ್ನೊಂದು ಏನಂದ್ರ ದಾಸಿ ಒಂದು ನಮ್ಮ ಕಡೆ ದ್ವಾಸೆ ಅದು ಅಕ್ಕಿ ಕಂಟ್ರೋಲ್ ಅಕ್ಕಿದ ದ್ವಾಸೆ ಭಾಳ ಆಮೇಲೆ ಇನ್ನೊಂದು ಸ್ಪೆಷಲ್ ನಮ್ಮ ಕಡೆ ಅಂದ್ರ ಕಂಟ್ರೋಲ್ ಅಕ್ಕಿ ಉಪ್ಪಿಟ್ಟು ಅದನ್ನು ಮಾಡ್ತೀವಿ ನಾವು ಅದನ್ನ ಚಂದಗಿ ಇದುನ್ನು ಹುರ್ದು ಆಮೇಲೆ ನಾ ಹೆಂಗೆ ಗೊತ್ತನ ಗೋದೀ ಊಟ ಯಾರರ ಮಾಡಂಗಿಲ್ಲ ಅಂದರೆ ಏನು ಮಾಡ್ತನೆ ಅಂದರೆ ಅಕ್ಕಿ ರವ ಇರ್ತತಲ್ಲ ಅಕ್ಕಿ ಅಕ್ಕಿ ರವಾನ ಹುರುದು ಚಂದಗಿ ತುಪ್ಪದಾಗೆ ಹುರಿ ಬೇಕು ಅದನ್ನ ಹುರಿದು ಅದನ್ನಾ ಬೆಲ್ಲಾ ನೀರು ಕುದಿಸಿ ಬೆಲ್ಲಾಕೆ ಕುದಿಯಾಕೆ ಇಡ್ಬೇಕು ಇಟ್ಟು ಅದನ್ನ ಸೋಸ್ಬಕು ಯಾಕಂದಿ ಲಸ್ದ ಬರ್ತೈತೆಯೆಲ್ಲೆ ಅವ್ವ ಸಿರುದೆಯೆಲ್ಲ ಏನು ಮನೆಯಾಗಾ ಅದೊಂದು ದೊಡ್ಡ ರಗಳೆನ ಮಾಡ್ತರೆ ಬಿಡೆಯವ್ವ ಏನಾರಾ ಒಂದೀಟ್ ಏನ್ರ ಬಂದ್ರ ಅಷ್ಟು ತ್ರಾಸ ತುಮ್ ಮಾಡಿರ್ತೀವಿ ಮತ್ತು ಅದನ್ನ ದೊಡ್ಡ ರಗಳೆ ಮಾಡ್ಬಿಡ್ತರವ್ವ ಅದ್ಕ ಅದನ್ನಾ ಏನ್ಮಾಡೊದೂ ಸೋಸೀ ಆಮೇಲೆ ಅದನ್ನ ಹುರ್ದಿರ್ತಿವಲ್ಲ ತುಪ್ಪದಾಗ ಅಕ್ಕಿದ ಅದು ಭಾಳ ರುಚಿಯಾಕೈತವ್ವ ಮಾಡ್ಕೊಂಡು ಉಂಡ್ರಿ ಮತ್ತು ಅವರೆ ಕೇಳಿ ಕೇಳಿ ಬಿಡಾಕೆ ಹೋಗ್ಬ್ಯಾಡ್ರಿ ಎಷ್ಟು ರುಚಿ ಆಕತ್ತೆ ಗೊತ್ತೆನೂ ಮತ್ತು ಬರೀ ನಮ್ಮ ಅತ್ತೆ ಬರೀ ಅದೊಂದು ಸಿರ ಮಾಡಿಡ್ತಿ ಸಿರಾ ಮಾಡಿಡ್ತಿ ಅಂತ ಬೈತಾಳವ್ವ ಇಷ್ಟೆಲ್ಲ ಮಾಡಿದರೂನು ಹುಡುಗುರ್ಗ ಒನ್ನೊಂದು ಸಿರಾ ದಂಟು ಸಿರಾ ಅರು ತಿನ್ನುದಿಲ್ಲ ಅವು ಅದೊಂದು ಸಿರ ಕಲ್ತ ಬಿಟ್ಟಿ ಹಗುರ ಆಕತ್ತಿ ದೇವ್ರ ಎಡಿಗೆ ಅಂತಿದ್ದಿ ಆಡು ಇಡ್ತಿದಿ ಚಂದಗೀ ಅದನ್ನ ಹುಡ್ಗ್ರುಗೆ ಅಡಿಗೆ ಮಾಡಿ ನೀಡ್ಬೇಕವ್ವ ಹರಿಯದ ಮಕ್ಳ ಅಂತ ಬೈತಾ ಇರ್ತಳಾ ನಾನು ವಿಚಾರ ಮಾಡ್ತೀನೆ ಅಂದ್ರ ನನ್ಕಿನ ಬಲ ವಿಚಾರ ಮಾಡ್ತಾಳೆ ನಮ್ಮ ಅತ್ತೆನೂ ಹಂಗೆ ಅದಾಳ ಅದಕ್ಕ ಮಾಡಿ ನೀಡ್ತೆನೆ ನಮ್ಮ ಮಾಮಾರು ಹಂಗೆ ಅದಾರ ನಮ್ಮ ಮಾವಾರಂತು ಟೈಮ್ ಟು ಟೈಮ್ ಅಡಿಗಿ ಮಾಡಿ ಹಾಕ್ರಿ ಅದು ಒಂದು ದೊಡ್ಡ ರಗ್ಳಿ ಮಾಡ್ತಾರಿ ಯವ್ವಾ ಬ್ಯಾಡದು ನಮ್ಮ ಉತ್ತರ ಕರ್ನಾಟಕದ ಮಂದಿ ಆಲ್ಮೋಸ್ಟ್ ಹಂಗೆ ಹೆಂಗೆ ಅದಾರ ಗೊತ್ತನೂ ಒಟ್ಟು ಚಂದಗಿ ಹೊತ್ತೊತ್ತಿಗೆ ಗಂಡಗ ಮಕ್ಕಳಿಗೆ ಹೊತ್ತು ಹೊತ್ತಿಗೆ ಚಂದಗಿ ಬಿಸಿ ಮಾಡಿ ನೀಡ್ರಿ ಅಂತಾರೆ ಒಬ್ಬೊಬ್ಬರು ಎಲ್ಲ ಅಡಿಗೆ ಮಾಡಿ ಕಾಯಿ ಪಲ್ಲೆ ರೊಟ್ಟಿ ತಿಂತಾರಲ್ಲ ಅದು ಅದ್ರ ಮುಂದು ಅಂತೂ ಯಾವುದೂ ಇಲ್ಲ ಅದನ್ನ ಮಾಡಿಟ್ರ ನಡಿತಿರ್ತತಿ ಮತ್ತು ಸಂಜೆ ಮಟ್ಟ ಹಾಗಂತ ಈಗಿನ ಮಕ್ಳ ಎಲ್ಲಿ ಕೇಳ್ತಾವು ಬಿಡೆಯವ್ವ ಎಲ್ಲಾ ಮಾಡುದು ಮತ್ತು ಹಂಗೇನ್ರ ಒಂದಿಟ್ಟು ಏನ್ರ ಕೆಡ್ ಕೆಡಾಕತ್ ಅಂತೇಳಿ ಹಿಂಗೆ ವಾಯ್ಶ್ದ್ ಕೊನೇ ಐತಿ ಅದನ್ನ ಏನು ಮಾಡಲಿ ಅಂತ ನಮ್ಮ ಅಕ್ಕಾಗರ್ಗುಳ್ಗೆ ಫೋನ್ ಹಚ್ತನಿ ಅವ್ರ ನಮ್ಮ ಅಕ್ಕಾರೆಲ್ಲ ಮೊದಲು ಮಾಡೀದರಲ್ಲ ಮ ಇನ್ನೂ ವೆರೈಟಿ ಮಾಡ್ಯರವ್ವ ಅವ್ರ ಅವರನ್ನೆಲ್ಲ ಕೇಳ್ಕೊಳ್ತೇನೆ ಕೇಳ್ಕೊಂಡು ಮತ್ತೆ ಅಕ್ಕಪಕ್ಕ ಫ್ರೆಂಡ್ಸಿಗು ಕೇಳ್ತನೆ ಅಕಸ್ಮಾತ್ ಆ ಟೈಮ್ದಾಗ ಯಾರರ ಫ್ರೆಂಡ್ಸ್ ಫೋನ್ ಬಂದ್ರ ಅವ್ರನ್ನೂ ಕೇಳೇ ಬಿಡ್ತೆನೆ ನ ಹೆಂಗೆ ಮಾಡೋದು ಇದನ್ನ ಹೆಂಗೆ ಮಾಡೋದು ಇದು ಖಾಲಿ ಮಾಡ್ಬಕು ಅಂದ್ರ ಹೆಂಗೆ ಮಾಡೋದು ಅಂತನೆ ಆಮೇಲೆ ಡಾಕ್ಟ್ರ್ ನೋಡ್ರ ಸ್ವೀಟ್ ತಿನ್ಬೇಡ್ರಿ ವೆಯ್ಟ್ ಇಳ್ಸಿ ಅಂತರೆ ಎಲ್ಲ ಮಾಡೋದು ಮಾಡಿ ಏನು ಮಾಡ್ತಿವೆ ಗೊತ್ತೈತ ಏನು ಅವ್ರ ತಿನ್ಲಿಲ್ಲ ಇವ್ರ ತಿನ್ಲಿಲ್ಲ ಎಲ್ಲ ತಿನ್ನುದು ಡಾಕ್ಟರ್ ವೆಯ್ಟ್ ಇಳ್ಸಿ ಅಂತರಾ ಸಕ್ರೆ ಬೆಲ್ಲದು ತಿನ್ ತಿನ್ ಇನ್ನೊಟ್ಟ್ ಏರ್ಸ್ಕೊಳೋದು ಹಿಂಗೆ ಆಗ್ಬಿಟೈತೆ ಬಾಳೆವು ಒ ನಮ್ಮ ಮಂದಿ ನಮ್ಮ ಗಂಡ ಮಕ್ಳಿಗಂತೂ ಇದಾರೆ ನೋಡವ್ವ ಇದಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಒಬ್ಬೊಬ್ಬರು ಒಂದು ದೊಡ್ಡ ಚಂದ್ರ ತಗ ಬಿಡೇಯವ್ವ ಕಡ್ಡಿ ಹಂಗ ಇರ್ತರೆ ಹೇಗೂ ತಿಂತಿರ್ತಾರೆ ಮತ್ತು ಏನೆಲ್ಲ ತಿಂತಿರ್ತಾರೆ ಎಷ್ಟು ತಿಂತಿರ್ತಾರೆ ಕಡ್ಡಿ ಹಂಗೆ ಇರ್ತಾರೆ ನಾವು ಹಿಂಗೆ ಅದೀವಿ